ಅದೇ ರೀ ಡಾ ಇದು ಕ್ಲಿನಿಕ್ ಅಲ್ರೀ ಡಾಕ್ಟ್ರ್ ಷಾಪ್ ಅಲ್ರೀ ಅದೇ ಎಷ್ಟು ಗಂಟೆಗೆ ಇದು ಕ್ಲಿನಿಕ್ಕಿಗೆ ಹೌದಾ ಹೌದಾ ರೀ ಅದೇ ರೀ ನಮ್ದು ಪೇಷೆಂಟಿಗೆ ಆಂ ಹಾಂ ಅದೇ ನಮ್ಮ ಅದು ಆರೋಗ್ಯ ಸರಿ ಇಲ್ಲ ರೀ ಅದಕೋಸ್ಕರ್ವಾಗೇ ನಿಮ್ಮ ಕ್ಲಿನಿಕ್ಗೆ ಬರ್ಬೇಕೂಂತಿದೀವಿ ಮತ್ತೆ ಅದಕ್ಕೆ ಅದೇ ಇದು ಬೆನ್ನು ನೋವು ಕಾಲು ನೋವು ಎಲ್ಲ ಹೌದ್ ರೀ ಹಾಂ ಒನ್ ಒನ್ ಒನ್ ಅದೇ ಒಂದು ಹಾಂ ಹೌದು ರೀ ಅದೇ ಒಂದು ವಾರ ಆಯ್ತು ರೀ ಈಗ ಆರೋಗ್ಯ ಸರಿ ಇಲ್ಲ ಅದಕ್ಕಾಗೇ ಬಂದು ನಿಮ್ಮ ಕ್ಲಿನಿಕ್ಗೆ ಬರ್ಬೇಕು ಅಲತ್ತೀವಿ ರೀ

ಹ್ಞೂ

ಹಾಂ ಆಯ್ತು ರೀ ಅದೆಲ್ಲ ಫೀಸ್ ಎಷ್ಟಾಗತ್ರಿ ಎಲ್ಲ

ಹಾಂ ಸರಿ ಆಯ್ತು ರೀ ನಿಮ್ಮ ಕ್ಲಿನಿಕ್ಕಿಗೆ ನಾ ಬರ್ತೇವೆ ಡಾಕ್ಟ್ರೇ ಹಾಂ ಓಕೆ ರೀ

ಹಾಂ ಸರಿ ಸರಿ ಅಲ್ಲಿ ಬಂದು ಹಾಂ ನಮ್ಮ ನಂಬರ ಚೆಕ್ ಹಾಂ ಆಯ್ತು ರೀ ಡಾಕ್ಟ್ರೇ ಅಂದ್ರೆ ಹಾಗಾದ್ರೆ ನಾವು ಬಂದು ಅಲ್ಲಿ ಲೈನ್ ಹಚ್ಚಿಕೊಂಡು ನಂಬರ್ ತಗೊಂಡು ನಾವು ಇದು ಮಾಡ್ಕತೇವೆ ರೀ ಸ್ವಲ್ಪ್ ಎಲ್ಲ ಇದು ಮಾಡ್ಕೊಳ್ಳಿ ಅದಕ್ಕೆ ನಿಮ್ಮ ಬಗ್ಗೆದಾಗೆಲ್ಲ ಡಾಕ್ಟ್ರು ಒಳ್ಳೆಯ ಡಾಕ್ಟ್ರು ಅಂತ ಹೇಳಿದಾರ್ ನಮಗೆ ಬರ್ತಿದಿವ್ ರೀ

ಅದೇ ರೀ ಒಂದು ಐವತ್ತು ಹೌದ್ ರೀ ಹಾಂ ಹಾಂ ಆಯ್ತು ರೀ ಡಾಕ್ಟ್ರೇ ನಾವು ನಾಳೆ ಬರ್ತೀವಿ ಡಾಕ್ಟರೇ ಆಯ್ತು ರೀ ವಂದನೆ ರೀ ವಂದನೆ ತ್ಯಾಂಕ್ ಯು